ಹಾಂ ಹೇಳಿರಿ ಮೇಡಮ್

ನೋಡ್ತೇವೆ ರೀ ಇಲ್ಲಿ ಒಂದು ದಿವ್ಸದ ಮುಂಚೆನೇ ಬರ್ಬೇಕು ರೀ ಎಲ್ಲ ಚಕಪ್ ಮಾಡ್ತೇವ್ ರೀ ಯಾವ ರೀತಿ ತಲೆ ನ ಅದನ್ನ ಚಿಚಕ್ ಮಾಡ್ತೇವೆ ರೀ ಒಂದು ದಿನ ಮುಂಚೆನೇ ಬರ್ಬೇಕು ರೀ ಅದೇ ಅದು ತಲೆನ ಔಸಧ ರೀ ಅದೇ ರೀತಿಯೇ ಅದು ಅದ್ಕೆ ಮುಮೆಂಟ ಗುಳ್ಗೆ ಅದು ಕೊಡ್ತೇವೆ ರೀ ಟ್ರೀಟ್ಮೆಂಟು ಕೊಡ್ತೇವೆ ರೀ ರೀ ಇಲ್ಲಿ ಬಂದು ಅದೆಲ್ಲ ಚಕಮ್ ಮಾಡ್ಬೇಕು ರೀ ಇಲ್ಲಿಗೆ ಬಂದು ಇಲ್ಲಿ ಬಂದು ಚೆಕಮ್ ಮಾಡಿದಾಗ ಗೊತ್ತಾಗುದು ರೀ ಪೀಜ್ ರೀ ಅದು ಪ್ರಾಬ್ಲಮ್ ಇದು ಏನಾಗೈತೆ ಎಲ್ಲ ಇಲ್ಲೇ ಗೊತ್ತಾಗ್ತತ್ ಹಾಂ ಅದು ಒಂದು ನಾಲ್ಕೈದು ನಾಲ್ಕೈದು ನಾಲ್ಕು ಸಲ ಚಿಚ್ಚಾಕ್ ಮಾಡ್ಸ್ಬೇಕ್ ರೀ ಅದನ್ನ ಆಯ್ತ್ರೀ ಹಾಂ ಬರ್ರಿ